ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಿಸಿಲು ಜಾಸ್ತಿ ಇದೆ ಬಟ್ ಮತ್ತು ಮಳೆ ಸ್ವಲ್ಪ ಸಕಾಲ ಸಕಾಲ ಬರೋದಿಲ್ಲ ಇನ್ನೊಂದೇನಂದರೆ ನಾವು ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ನಡ್ಕೊಂಡೋಗಿದ ತಕ್ಷಣ ಬಿಸಿಲಲ್ಲಿ ಫುಲ್ಲು ತಲೆ ಸುತ್ತೋದು ತಲೆ ಭಾರ ಆಗೋದು ಆ ಥರ ಆಗ್ತಾಯಿರತ್ತೆ ಬಿಸಿಲಲ್ಲೀ ಈ ಕಡೆ ಮಳೆ ಕಮ್ಮಿ ಬಿಸ್ಲು ಜಾಸ್ತಿ ಬಿಸಿಲು ನಲವತ್ತು ಡಿಗ್ರಿ ಇದೆ ಮತ್ತು ಇನ್ನೊಂದೇನಂದರೆ ಇಲ್ಲಿ ನಮ್ಮ ಕೋಲಾರ ಡಿಶ್ಟಿಕಲಿ ಇಷ್ಟು ಬಿಸಿಲಿದ್ರು ಕೃಷಿಯನ್ನು ಅವಲಂಬಿಸಿದ್ದಾರೆ ಕೃಷಿಯಲ್ಲಿ ಪಾತ್ರವಹಿಸಿದ್ದಾರೆ ಕೃಷಿಯಲೇ ಹೆಚ್ಚು ಟೈಮಿಂಗ್ಸ್ ಹೆಚ್ಚು ಇಳುವ ಪ್ರಥಮ ಸ್ಥಾನವನ್ನು ಕೊಟ್ಟಿದಾರೆ ಕೋಲಾರ ಜಿಲ್ಲೆಯಲ್ಲಿ ಅತೀ ಹೆಚ್ಚು ಬೆಳೆಗಳನ್ನು ಬೆಳೆಯುತ್ತಾರೆ ಹೆಚ್ಚು ಬೆಳೆ ಇಳಿದರೂ ಅಷ್ಟು ಬಿಸಿಲಿದ್ರು ಬೆಳೆ ಬೆಳೆದು ಮಾಡಿ ಬೆಳೆ ಬೆಳೆದು ಮಾರ್ಕೆಟ್ ಕಳ್ಸಿ ಮಾರ್ಕೆಟಿಂದ ಮತ್ತು ಜನರಿಗೆ ತಲುಪ್ಸೋ ಹಂಗೆ ಮಾಡ್ತಾರೆ ನಮ್ಮ ಕೋಲಾರದಲ್ಲಿ ಪ್ರತಿಯೊಂದೂ ಅಷ್ಟು ಇದಿದ್ರೂ ಮಳೆ ಸಕಾಲಕ್ಕಿರದಿಲ್ಲ ಬಿಸ್ಲು ಜಾಸ್ತಿ ಮಳೆ ನೀರಿನಾಂಶ ಕಮ್ಮಿ ನೀರಿನಾಂಶ ಕಮ್ಮಿ ಕಮ್ಮಿ ಬಿಸ್ಲು ಜಾಸ್ತಿ ಅಷ್ಟಿದ್ರು ಬೆಳೆಗಳು ಅಂದರೆ ಪ್ರತಿಯೊಬ್ಬರೂ ಬೆಳಿಬೇಕು ನಾನು ನಾನು ಬೆಳೆದಿರೋ ಒಂದು ಬೆಲೇ ಎಲ್ಲಾರಿಗೂ ಸಿಗಬೇಕು ಎಲ್ಲ ಕಡೆ ಹೋಗಬೇಕು ಎಲ್ಲಾರು ಚೆನ್ನಾಗಿರ್ಬೇಕು ಅಂತ ನಮ್ಮ ಕಡೆ ನಾವು ಈ ಥರ ಇದಿಟ್ಕೊಂಡು ಬೆಳೆಯನ್ನ ಬೆಳೆಯುತ್ತೇವೆ ಈ ಥರ ಬೆಳೆದು ಎಲ್ಲಾ ಕಡೆ ಸಪ್ಲೈ ಮಾಡ್ತೀವಿ ಸಪ್ಲೈ ಮಾಡಿ ಮತ್ತು ಸಪ್ಲೈ ಮಾಡಿದ ನಂತರ ಪ್ರತಿಯೊಂದು ಹಳ್ಳಿಗು ಪ್ರತಿಯೊಂದು ತಾಲೋಕು ಪ್ರತಿಯೊಂದು ಡಿಶ್ಟಿಕು ಪ್ರತಿಯೊಂದು ಕಡೆಗೂ ಹೋಗುತ್ತೆ ಅಂದರೆ ಸೊ ಎಕ್ಸಾಂಪಲ್ ಈಗ ಒಂದು ಟೊಮೊಟೋ ಟೊಮೊಟೋ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಸಪ್ಲೈ ಆಗಿ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಅಂದರೆ ಚೆನ್ನೈ ಅಂದರೆ ಇಂಥ ಕಡೆ ಹೋಗತ್ತೆ ಅನ್ನೋದಿಲ್ಲ ಇಂಥ ಕಡೆ ಬರುತ್ತೆ ಅನ್ನೋದಿಲ್ಲ ಎಲ್ಲಾ ಕಡೆ ಸಪ್ಲೈ ಮಾಡ್ತಾರೆ ಮತ್ತು ಇದರಿಂದ ನಮ್ಮ ಕ ನಮ್ಮ ಇಂಡಿಯಾದಲ್ಲಿ ಸಪ್ಲೈ ಮಾಡಿ ಮತ್ತು ಬೇರೆ ದೇಶಕ್ಕೂ ಸಪ್ಲೈ ಮಾಡ್ತಾರೆ ಬೇರೆ ದೇಶಕ್ಕೆ ಅಂದರೆ ಪಾಕಿಸ್ತಾನ್ ಚೈನಾ ಬೇರೆ ಬೇರೆ ಬೇರೆ ಕಂಟ್ರಿಗಳಿಗೂ ಸಪೋರ್ಟ್ ಮಾಡಿ ಬೆಳೆದು ಇಲ್ಲಿಂದ ಇಲ್ಲಿ ಬೆಳೆದಿರೋ ತರಕಾರಿಯನ್ನು ಇಲ್ಲಿ ಕೋಲಾರದಲ್ಲಿ ಬೆಳೆದಿರೋ ತರಕಾರಿಯನ್ನ ಬೇರೆ ಕಡೆಗರ ಕಳಿಸ್ತಾರೆ